ಹ್ಞೂ ಹೌದು ಹೇಳಿ ಏನಾಗಬೇಕಾಗಿತ್ತು ನಮ್ಮ ರಿಸೆಪ್ಶನಿಸ್ಟ್ ಹತ್ತಿರ ಮಾತಾಡಿ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಓಕೆ ಸರಿ ನೋಡಿ ಫಸ್ಟ್ ನಿಮ್ಮ ಕಂಡೀಷನ್ ನೋಡಬೇಕಾಗತ್ತೆ ತುಂಬ ಸಿವ್ಯರ್ ಆಗಿದೆ ಅಂದರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಏನಾದ್ರೂ ಈ ಫ್ರ್ಯಾಕ್ಚರ್ ಆದರೆ ನೋಡಬೇಕಾಗತ್ತೆ ಅದಕಿನ್ನ ಮುಂಚೆ ನೀವು ಅಡ ಅಪಾಯಿಂಟ್ಮೆಂಟ್ ತಗೊಳ್ಳಿ ಬಿಕಾಸ್ ಹಾಗೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ತುಂಬ ರಶ್ಶಿರುತ್ತೆ ಅಪಾಯಿಂಟ್ಮೆಂಟಿದ್ದರೆ ಅನುಕೂಲವಾಗುತ್ತೆ ಸೊ ಬಂದ್ಬಿಟ್ಟು ನಿಮ್ಗೆ ನೋಡ್ದಾಗ್ಲೆ ಗೊತ್ತಾಗುತ್ತೆ ನಿಮ್ಮ ಕಂಡೀಷನ್ ಯಾವ ಥರ ಇದೆ ಅಂತ ಚೆನ್ನಾಗಿದ್ರೆ ಸರಿ ನಾರ್ಮಲ್ಲಾಗಿ ಟ್ರೀಟ್ಮೆಂಟ್ ಮಾಡಬಹುದು ಇಲ್ಲ ಅಂದರೆ ಸ್ಕ್ಯಾನಿಂಗ್ ಏನಾದ್ರೂ ಮುಂದಿನ ಪ್ರೊಸಿಜರ್ ಇದ್ದರೆ ಟ್ರೀಟ್ಮೆಂಟಿದ್ದರೆ ನಾನು ಹೇಳ್ತಿನಂತೆ ಆ್ಯಕ್ಚುಲಿ ತುಂಬ ಜಾಸ್ತಿ ಗಾಯ ಆಗಿದೆಯಾ ಅಥವಾ ಮೇಜರಿದೆಯಾ ಅಥವಾ ಮೈನರಾಗಿದೆಯಾ ನಿಮ್ಗೆ ನಡಿಲಕ್ಕ ಹೊಂಟದಾ ಅಥವಾ ಪ್ರಾಬ್ಲಮ್ ಆಗ್ಲತ್ತದಾ ಹಾಂ ಸರಿ ಹಾಗಿದ್ದರೆ ಅದೇ ಹೇಳಿದ ಪ್ರಕಾರ ನೀವು ಅಪಾಯಿಂಟ್ಮೆಂಟ್ ಫಸ್ಟ್ ತಗೊಳ್ಳಿ ನಾನು ನೋಡ್ತೀನಿ ಆಯಿಂಟ್ಮೆಂಟಿಂದ ಸರಿ ಆದರೆ ಸರಿ ಇಲ್ಲಾಂತಂದರೆ ಟ್ರೀಟ್ಮೆಂಟ್ ಮಾಡಬೇಕಾಗೈತೆ ಏನೋ ಅದರ ಆಪ್ರೇಷನ್ ಥರ ಇದ್ದರೆ ನಾನು ನಿಮಗೆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಹೇಳ್ತಿನಂತೆ ಟ್ಯಾಬ್ಲೆಟ್ಟು ನಾನು ಹೇಳ್ತೀನಿ ನಿಮಗೆ ಬರ್ದು ಕೊಡ್ತೀನಿ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಜರೂರತ್ತು ಬೇಕೇ ಬಿಕಾಸ್ ನಿಮಗೆ ನಡ್ಯೋಕ್ಕೆ ಪ್ರಾಬ್ಲಮ್ ಆಗ್ಲತ್ತಿಲ್ಲ ಅಂದರೆ ಡೆಫಿನೆಟ್ಟಾಗಿ ಟ್ರೀಟ್ಮೆಂಟ್ ಬೇಕೇ ಬೇಕು ಟ್ಯಾಬ್ಲೆಟ್ಸಿಂದ ಕಡಿಮೆ ಆಗೋಲ್ಲ ಅದು ಆಮೇಲಿಂದ ಸ್ಪೋರ್ಟ್ಸ್ಮ್ಯಾನ್ ಅಂತ ಬೇರೆ ಹೇಳ್ತಿದ್ದೀರಾ ನೀವು ಮತ್ತೆ ಪದೇ ಪದೇ ಆಡ್ತಾ ಇರ್ಬೇಕಾಗತ್ತೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಮೊದಲು ನೀವು ಬನ್ನಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಬನ್ನಿ ನಾನು ಟ್ರೀಟ್ ಮಾಡ್ತೀನಿ ಹತ್ತು ಗಂಟೆ ಮುಂಜಾನೆ ಹತ್ತು ಗಂಟೆಗೆ ಸ್ಟಾರ್ಟಾಗುತ್ತೆ ಎಂಟು ನಾನು ದಿನವೆಲ್ಲ ಇಲ್ಲೇ ಇರ್ತೀನಿ ಹನ್ನೊಂದುವರೆಗೆ ಬರ್ತೀನಿ ಎಂಟು ಗಂಟೆವರೆಗೂ ಇರ್ತೀನಿ ಇಷ್ಟೊತ್ತು ಇಷ್ಟು ಮಧ್ಯದಲ್ಲಿ ಬರಬೋದು ನೀವು ನಾನ್ ಹೊರಗಡೆ ಬರ್ಕೊಡ್ತೀನಿ ನಾವೆಲ್ಲಿ ಬರ್ಕೊಡ್ತೀನಿ ಅಲ್ಲಿ ಹೋಗ್ಬೋದು ಇಲ್ಲಾಂದರೆ ನಿಮಗೆ ಯಾರಾದ್ರೂ ಪರಿಚಯ ಇದಾರಂದ್ರೆ ಅಲ್ಲೇ ಹೋಗ್ಬೋದು ಹಾಗೇನಿಲ್ಲ ಹಾಂ ಓಕೆ ರೀ